ನಾವು ದಿನನಿತ್ಯ ಧ್ಯಾನ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡುವುದರಿಂದ ನಮಗೆ ಆರೋಗ್ಯವೂ ಚೆನ್ನಾಗಿರುತ್ತೆ ಅದಲ್ಲದೇ ನಮ್ಮ ಶರೀರವೂ ಕೂಡ ಆರೋಗ್ಯವಾಗಿರುತ್ತದೆ ಅದಲ್ಲದೇ ಯೋಗಾಭ್ಯಾಸ ಮಾಡುವುದರಿಂದ ನಮಗೆ ಯಾವುದೇ ತರಹದ ರೋಗಗಳು ಆಗಲೀ ಯಾವುದೇ ತರಹದ ಜ್ವರ ಈ ಥರ ಏನಾದರೂ ಆಗಲೀ ಬರುವುದಿಲ್ಲ ಏಕೆಂದರೆ ಆಗಿನ ಕಾಲದಲ್ಲಿ ಕಂಡು ಹಿಡಿಯುತ್ತಿರುವ ಈ ಯೋಗಾಭ್ಯಾಸ ಧ್ಯಾನ ಅನ್ನುವುದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಹೇಗೆಂದರೆ ಧ್ಯಾನ ಮಾಡುವುದರಿಂದ ನಮ್ಮ ನಮ್ಮ ಮೆದುಳು ಕೆಲಸ ಮಾಡುವುದಾಗಲೀ ಅದಕ್ಕೆ ವಿಶ್ರಾಂತಿ ಕೊಡುವುದಾಗಲೀ ತುಂಬಾ ಕೆಲಸ ಮಾಡುತ್ತದೆ ಆದ್ದರಿಂದ ನಾವು ಧ್ಯಾನ ಆಗಲೀ ಯೋಗಾಭ್ಯಾಸವಾಗಲೀ ಮಾ ದಿನನಿತ್ಯ ಮಾಡಬೇಕು ನಮ್ಮ ಶರೀರವನ್ನು ವೃದ್ಧಿಪಡಿಸಿಕೊಳ್ಳಬೇಕೆಂದು ಯೋಗವನ್ನು ಮಾಡುತ್ತೀವಿಯೇ